ನನಗೆ ನೀರು ತುಂಬ ಮುಖ್ಯವಾಗಿ ಬೇಕೇ ಬೇಕು ನಾನು ಪ್ರತಿದಿನ ನೀರನ್ನು ಬಳಸುತ್ತೇನೆ ನಾನು ನನ್ನ ದೈನಂದಿನ ಕೆಲಸಗಳಿಗಾಗಿ ನೀರನ್ನು ಬಳಸುತ್ತೇನೆ ಮುಖ ತೊಳೆಯಲು ಕೈಕಾಲುಗಳನ್ನು ತೊಳೆಯಲು ಸ್ನಾನ ಮಾಡಲು ಹಲ್ಲುಜ್ಜಲು ಬಟ್ಟೆ ಒಗೆಯಲು ಮನೆ ತೊಳೆಯಲು ಮಕ್ಕಳಿಗೆ ಸ್ನಾನ ಮಾಡಿಸಲು ಅದರ ಜೊತೆಗೆ ನನ್ನ ಹೊಲದಲ್ಲಿ ನೀರನ್ನು ಹಾಯಿಸಲು ಬೆಳೆಗಳಿಗೆ ನೀರನ್ನು ಕಟ್ಟಲು ಅದೇ ರೀತಿ ನಮ್ಮ ಸರ್ಕಾರದವರು ನೀರನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತಾರೆ ಈ ರೀತಿ ನನಗೆ ದಿನವಿಡೀ ನೀರು ಬೇಕೇ ಬೇಕು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನೀರು ಒಂದು ಅಮೂಲ್ಯವಾದ ವಸ್ತು ಅಮೂಲ್ಯವಾದ ದ್ರವ ಇದನ್ನು ನಾವು ಪ್ರತಿಯೊಬ್ಬ ಜೀವಿಗಳಿಗೂ ನೀರು ಬೇಕೇ ಬೇಕು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ದಿನವಿಡಿ ನಾವು ಬಳಸುವ ಮೊಟ್ಟ ಮೊದಲ ದ್ರವ ಎಂದರೆ ನೀರು ಆದ್ದರಿಂದ ನೀರು ತುಂಬ ಅತ್ಯಮೂಲ್ಯವಾದ ವಸ್ತುವಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಸಹ ಯೂಸ್ ಮಾಡ್ತಾರೆ ಅದೇ ರೀತಿ ನೀರಿನಿಂದ ಅನೇಕವಾದ ಪ್ರಯೋಜನಗಳು ಇದ್ದಾವೆ ನಾನಾಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು ಏನಕ್ಕೋಸ್ಕರ ನೀರನ್ನು ಬಳಸುತ್ತೇನೆ ಅಂತ ಆದ್ದರಿಂದ ನೀರು ನಮಗೆ ಬೇಕೇ ಬೇಕು